ಸರ್ ಟು ಡೇಸಿಂಯಿಂದ ಹುಷಾರ್ ಇರಲಿಲ್ಲ ಸರ್ ಜ್ವರ ಕೆಮ್ಮು ಮತ್ತು ಕೋಲ್ಡ್ ಆಗಿತ್ತು ಅದಕ್ಕೆ ತೋರಿಸೋಣ ಅಂತ ಬಂದ್ವಿ ಸರ್ ಲೈಟಾಗಿ ಫಿವರ್ ಇದೆ ಸರ್ ಮತ್ತೆ ಕೋಲ್ಡ್ ಆಗಿದೆ ಕೆಮ್ಮು ಹಾಂ ಏನಿಲ್ಲ ಸಾ ಅಷ್ಟು ಕೋಲ್ಡ್ ಏನಿಲ್ಲ ಬಟ್ ಫೀವರು ತಿಂದಿದ್ದು ತಿನ್ನಕೆ ಆಗ್ತಾಯಿಲ್ಲ ವಾಮಿಟ್ ಆಗುತ್ತೆ ಏನಿಲ್ಲ ಸರ್ ಕೋಲ್ಡ್ ಐಟಮ್ ಏನು ತಿಂದಿಲ್ಲ ಈ ನಡುವೆ ಲೈಕ್ ನಾರ್ಮಲ್ಲಾಗಿ ಫುಡ್ಡು ಅಂದರೆ ಈಗ ರೈಸ್ ಐಟಮ್ಮು ಮತ್ತು ಚಪಾತಿ ಆ ಮುದ್ದೆ ಆ ಥರ ಏನೋ ತಿನ್ತಾ ಇದ್ವಿ ಆಯಿಲ್ ಐಟಮ್ಮು ಕೂಡ ತಿನ್ತಾ ಇಲ್ಲ ಈ ನಡುವೆ ಬಟ್ ಟು ಡೇಸಿಯಿಂದ ಫಿವರು ಇಲ್ಲ ಸರ್ ಮೊನ್ನೆ ವಾಮಿಟ್ ಆಯಿತು ಒಂದು ಟೈಮು ಊಟ ಮಾಡಿದಾಗ ಮತ್ತೆ ನಾನು ಅದು ಫುಡ್ ಪಾಯ್ಸನ್ ಆದ್ರೂ ಆಗಿರ್ಬೋದೇನೋ ಅಂತ ಹೇಳಿ ನಾನು ಟ್ಯಾಬ್ಲೆಟ್ ತಗೊಂಡುಬಂದು ಟ್ಯಾಬ್ಲೆಟ್ ಹಾಕೊಂಡೆ ಬಟು ಕಮ್ಮಿ ಆಯಿತು ಸ್ವಲ್ಪ ಆಮೇಲೆ ಮತ್ತೆ ಸ್ಟಾರ್ಟಾಯಿತು ಅದಕ್ಕೆ ನಾನು ಹಾಸ್ಪೆಟ್ಲಿಗೆ ತೋರಿಸೋಣ ಅಂತ ಬಂದೆ ಸರ್ ಇಲ್ಲ ಸರ್ ನಾರ್ಮಲ್ ವಾಟರೇ ಕುಡಿಯೋದು ಹಾಟ್ ವಾಟರ್ ಏನು ಕುಡಿಯಲ್ಲ ಹಾಂ ಹೌದಾ ಸರಿ ಸರ್ ಹಾಂ ಸರಿ ಸರ್ ಆಯಿತು

ಸರಿ ಸರ್ ಆಯಿತು ಮತ್ತೇನಾದರು ವಾಸಿ ಆಗಿಲ್ಲ ಅಂದರೆ ಮತ್ತೆ ನಾನು ಬರ್ತೀನಿ ಸರ್ ಹಾಂ ಸರಿ ಸರ್ ಆಯಿತು